ಮೈಸೂರು ಹಳೇ ನಗರವಾಗಿದೆ ಮೈಸೂರಿನಲ್ಲಿ ಅರಮನೆ ಅನೇಕ ಹಳೇ ದೇವಾಲಯಗಳು ವಸ್ತು ಸಂಗ್ರಹಾಲಯಗಳು ಮತ್ತು ಪ್ರಾಣಿ ಸಂಗ್ರಾಲಯಗಳು ಇವೆ ಎರಡು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಪ್ರಾಣಿ ಪ್ರಿಯರಿಗೆ ತುಂಬ ಖುಷಿ ಅನ್ನಿಸುತ್ತದೆ ಇಲ್ಲಿ ಪ್ರಾಣಿಗಳು ಮತ್ತು ನೈಸರ್ಗಿಕ ವನ್ಯಜೀವಿಗಳ ಸಂರಕ್ಷಣೆ ಮಾಡಲಾಗುತ್ತದೆ ಹಂಪಿ ವಾಸ್ತುಶಿಲ್ಪಗಳ ಅದ್ಬುತ ಎಂದೇ ಹೆಸರಾಗಿದೆ ಇದು ತುಂಗಭದ್ರ ತೀರದಲ್ಲಿ ನೆಲೆಗೊಂಡಿರುವ ಸ್ಥಳ ವಿಜಯನಗರ ಸಾಮ್ರಾಜ್ಯದ ನೆಲೆಯಾಗಿದೆ ಜೋಗ ಪಾಲ್ಸ್ ಇದು ತುಂಬ ಆಕರ್ಷಕವಾಗಿದೆ ಇದು ಸುಮಾರು ಎಂಟುನೂರ ಐವತ್ತು ಅಡಿ ಆಳಕ್ಕೆ ಬೀಳುತ್ತದೆ ಇದು ಭಾರತದ ಎರಡನೇ ಅತಿದೊಡ್ಡ ಜಲಪಾತವಾಗಿದೆ